ಹಲೋ ನಮಸ್ತೆ ಸರ್ ನಾವು ವಿ ಆರ್ ಎಲ್ ಟ್ರಾವೆಲ್ ಏಜೆಂಟ್ ಮಾತಾಡೋದು ರೀ ಹಾಂ ಹೇಳಿ ಸರ್ ಹಾಂ ಓಕೆ ಸರ್ ಹಾಂ ಸರ್ ನಮ್ಮ ನಮ್ಮ ವೆಕೆನ್ಸಿ ಇದೆ ನೋಡಿರಿ ಸರ್ ನಮ್ಮಲ್ಲಿ ನಾನ್ ಎ ಸಿ ವಿತ್ ಎ ಸಿ ವಿತ್ ಹೆಡ್ ಇರುವಂಥ ಸೀಟ್ಗಳು ಅಲಾಟ್ಮೆಂಟ್ ಇದೆ ಸರ್ ನಿಮ್ಗೆ ಯಾವ ಯಾವ ಅವೆಲಬಲ್ ಬೇಕು ನಿಮಗೆ ಯಾವ್ದು ಇಂಟ್ರಸ್ಟ್ ಐತೆ ಹಾಂ ಸರ್ ಸ್ಲೀಪರ್ ಕೋಚೂ ನೈಟು ಟೆನ್ ಥರ್ಟಿಗೆ ಇದೆ ಸರ್ ನಮ್ಮ ಶಿವಗಿರಿಯಿಂದ ಮತ್ತೆ ಮೈಸೂರಿನ್ವರ್ಗೂ ನೀವು ಅಲ್ಲಿಗೆ ಹೋಗಬೇಕಂದ್ರೆ ಮತ್ತೆ ನಿಮ್ಗೆ ಚಾರ್ಜ್ ಅಂತ ಹೇಳಿ ಒನ್ ತೌಸಂಡ್ ಅಂತಿದೆ ಸರ್ ಒಬ್ಬ ಪರ್ಸನಿಗೆ ಹಾಂ ಟೆನ್ ಥರ್ಟಿಯಿಂದ ಇಲ್ಲಿಂದ ಬಿಡ್ತೀವಿ ರೀ ಸರ್ ಮಾರ್ನಿಂಗ್ ಅಲ್ಲಿ ಸಿಕ್ಸ್ ತರ್ಟಿಗೆ ಇರುತ್ತೆ ಸರ್ ಹಾಂ ಸರ್ ನಿಮ್ಮ ಟ್ರಾವೆಲ್ ಎಲ್ಲ ಚೆನ್ನಾಗಿ ಇದೆ ಸರ್ ಒಂದು ಒಳ್ಳೆಯ ವೆಕೆನ್ಸಿ ಇದೆ ನಿಮಗೆ ಒಳ್ಳೆಯ ಯೂಸ್ ಆಗುತ್ತೆ ಸರ್ ಯೂಸ್ ಮಾಡ್ಕೊಳ್ಳಿ ಇದನ್ನು ಸರ್ ಪೆಮೆಂಟ್ ಎಲ್ಲ ನಮ್ಮ ಸಿಸ್ಟಮಲ್ಲೇ ಇದೆ ಸರ್ ನೀವು ವಿ ಆರ್ ಎಲ್ ಪೋರ್ಟಲ್ಗೆ ಹೋಗಿ ನೀವು ಅಲ್ಲಿ ಪೇಮೆಂಟ್ ಮಾಡ್ಬೌದು ಜೊತೆಗೆ ಬಸ್ ನಂಬರನ್ನ ನಿಮಗೆ ಸೆಂಡ್ ಮಾಡ್ತೀನಿ ಆ ಬಸ್ ನಂಬರ್ನಿಂದ ನೀವು ಕಲೆಕ್ಟ್ ಮಾಡ್ಕೋಬೌದ್ರಿ ಸರ್ ಸೀಟ್ ನಂಬರ್ ಹಾಂ ಸರ್ ಹಾಂ ಸರ್ ಬಸ್ ಎಲ್ಲ ಕ್ಲೀನ್ ಇದೆ ಸರ್ ವಿತ್ ವಿ ಎ ಸಿನು ಇದೆ ಸರ್ ವಿತ್ ಟಿ ವಿ ಪೋಟ್ಸು ನೀವು ನಿಮ್ಮ ಚಾರ್ಜಿಂಗ್ ಪೋಟ್ಸು ಇದೆ ನೀವು ಬೇಕಾದರೆ ಯೂಸ್ ಮಾಡ್ಕೊಬೌದು ನಿಮ್ಗೆ ರೆಸ್ಟಿಗೆ ಅಂತೇಳಿ ಟೂ ತ್ರೀ ಟೈಮ್ಸ್ ನಿಮ್ಗೆ ಬಸ್ ಸ್ಟಾಪ್ ಇದೆ ಸರ್ ಹಾಂ ಸರ್ ಹಾಂ ಖಂಡಿತ ಸರ್ ಹಾಂ ಓಕೆ ಸರ್ ನೀವು

ಹಾಂ ಓಕೆ ಸರ್ ಹಾಂ ಓಕೆ ಸರ್ ನಮ್ಮ ಕಂಪ್ನಿ ವತಿಯಿಂದ ನಿಮಗೆ ಫೋನ್ ಕಾಲ್ ಬರತ್ತೆ ರೀ ಸರ್ ನಮ್ಮ ಬಸ್ ಮ್ಯಾನೇಜ್ಮೆಂಟಿಂದ ಹಾಂ ಓಕೆ ಸರ್ ಹಾಂ ಓಕೆ ಸರ್ ಎಗ್ಜ್ಯಾಕ್ಟ್ ಸಿಕ್ಸ್ ತರ್ಟಿ ಓಕೆ ಸರ್ ತ್ಯಾಂಕ್ ಯು ಸರ್